ವಿದ್ಯುತ್ ತಮಗೆ ಇಪ್ಪತ್ತ್ನಾಲ್ಕು ಗಂಟೆಗಳ ಕಾಲ ಬೇಕು ಅಂತ ನಾವು ಹೇಳ್ಬೋದು ಹೇಳ್ಬೋದು ಮತ್ತೆ ವಿದ್ಯುತ್ ಇಲ್ಲ ಅಂದರೆ ಏನೆಲ್ಲ ಪ್ರಾಬ್ಲಮ್ ಆಗ್ತವೆ ಅಂತ ಅಂದರೆ ತುಂಬ ಅಂದರೆ ತುಂಬಾ ಪ್ರಾಬ್ಲಮ್ ಆಗ್ತವೆ ಅಂತ ಕೂಡ ಹೇಳ್ಬೋದು ಈಗ ವಿದ್ಯುತ್ ಇಲ್ಲ ಅಂದರೆ ಕಾಡು ಪ್ರಾಣಿಗಳ ದಾಳಿಯಾಗುತ್ತೆ ಊರೊಳಗೆ ಮತ್ತೆ ಅದಲ್ದೆ ಕಳ್ಳತನ ಆಗುವ ಸಾಧ್ಯತೆ ತುಂಬ ಅಂದರೆ ತುಂಬಾ ಇದೆ ಮತ್ತೆ ಇನ್ನು ಮುಂತಾದ ಕಾರಣಗಳು ಆಗ್ತವೆ ಈಗ ಮಕ್ಕಳ ಶಿಕ್ಷಣಕ್ಕೆ ತುಂಬ ತೊಂದರೆ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು ಮತ್ತೆ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ತೊಂದರೆ ಆಗುತ್ತೆ ಮತ್ತೆ ಅಷ್ಟು ಕಾರ್ಯಕ್ರಮಗಳು ಅಷ್ಟೇ ಯಶಸ್ವಿಯಾಗಿ ಆಗೋದಿಲ್ಲ ಅಂತನೂ ಹೇಳ್ಬೋದು ಮತ್ತೆ ಅದು ಇಲ್ದೆ ಇನ್ನು ಮನೆಯಲ್ಲಿ ನೋಡೋದಾದ್ರೆ ಮನೆಯಲ್ಲೀಗ ಅಡಿಗೆ ಮಾಡಬೇಕಾದ್ರೆ ಮಿಕ್ಸಿಗೆ ಹಾಕಲು ತುಂಬಾ ತೊಂದರೆ ಆಗುತ್ತೆ ಈಗ ಕರೆಂಟ್ ಇಲ್ಲ ಅಂದ್ರೆ ಮಿಕ್ಸಿಗೆ ಹಾಕಲು ಆಗೂದಿಲ್ಲ ಆಗ ಹಾಕಕಾಗ್ಲಿಲ್ಲ ಅಂದರೆ ಈಗ ಬೇರೆ ವ್ಯವಸ್ಥೆ ಮಾಡಬೇಕಾಗುತ್ತೆ ಬೇರೆ ವ್ಯವಸ್ಥೆ ಅಂದರೆ ಈಗ ರುಬ್ಕೋಬರೋಕಾಗುತ್ತೆ ಲೇಟಾಗ್ಬೋದು ಈಗ ಎಮರ್ಜೆನ್ಸಿ ಹಾಕೋಕಾಗ ಮಾಡೋಕಾಗೋದಿಲ್ಲ ಲೇಟಾಗ್ಬೋದು ಮತ್ತು ಅವರಿಗೆ ಹೆಣ್ಣುಮಕ್ಳಿಗೆ ಕಷ್ಟ ಕೂಡ ಆಗ್ಬೋದು ರುಬ್ಕೋಬರೋದಂದರೆ ವಿದ್ಯುತ್ ಇಲ್ಲ ಅಂದರೆ ಮಿಕ್ಸಿ ಹಾಕೋಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು ವಿದ್ಯುತ್ ಇಲ್ಲ ಅಂದ್ರೆನೇ ಜೀವನ ಮಾಡಲು ತುಂಬ ಅಂದ್ರ್ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು ಈಗಿನ ಕಾಲದಲ್ಲಿ ಮತ್ತೆ ಈಗಿನ ಜನ್ರೇಶನಲ್ಲಿ ಇನ್ನು ಬೇಸಿಗೆ ಕಾಲದಲ್ಲಿ ನೋಡಬೇಕಂದ್ರೆ ಬೇಸಿಗೆ ಕಾಲದಾಗಂತು ತುಂಬಾ ತೊಂದರೆ ಆಗುತ್ತೆ ಯಾಕೆಂದ್ರೆ ಮ ಅದು ಬೇಸಿಗೆ ಕಾಲದಲ್ಲಿ ತುಂಬಾ ಸೆಕೆ ಇರೋದ್ರಿಂದ ಫ್ಯಾನ್ ಹಾಕೋಕ್ ಆಗೋದಿಲ್ಲ ಎ ಸಿ ಹಾಕೋಕೆ ಆಗೋದಿಲ್ಲ ಅದರಿಂದ ತುಂಬ ಕಷ್ಟ ಆಗುತ್ತೆ ಅಂತ ಕೂಡ ಹೇಳ್ಬೋದು ಈಗ ವಿದ್ಯುತ್ ಇಲ್ಲ ಅಂದರೆ ನಮಗೆ ನೀರು ಕುಡಿಲಿಕ್ಕೆ ಆಗೋದಿಲ್ಲ ಈಗ ಫಿಲ್ಟರ್ ನೀರು ಕೂಡ ವಿದ್ಯುತ್ ಇಲ್ಲ ಅಂದರೆ ಬರೋದಿಲ್ಲ ಅಲ್ವಾ ಫ್ಯಾ ನೀರು ಫಿಲ್ಟರ್ ಆಗೋದೇ ಇಲ್ವಾ ಅದೀಲ್ದೆ ಇನ್ನು ಈಗ ಬೋರಾಕ್ಸಿದಾಗ ಮೋಟ್ರು ರನ್ನಾಗಬೇಕು ಅಂದರೆ ವಿದ್ಯುತ್ ಬೇಕು ಕರೆಂಟ್ ಇಲ್ಲಾಂದ್ರೆ ನೀರು ಕೂಡ ಕುಡಿಲಿಕ್ಕೆ ಆಗೋದಿಲ್ಲ ನೀರು ಕೂಡ ನಮಗೆ ಸಿಗೋದಿಲ್ಲ ವಿದ್ಯುತ್ ಇಲ್ಲ ಅಂದರೆ ಹಾಂ ಮತ್ತೆ ಅದಲ್ದೆ ಇನ್ನು ಟಿವಿ ನೋಡೋಕೆ ಆಗೋದೇ ಇಲ್ಲ ಟಿವಿ ನೋಡಕೆ ಆಗಿಲ್ಲಂದ್ರೆ ಯಾವುದೇ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ ವಿದ್ಯುತ್ ಇಲ್ಲ ಅಂದ್ರೆ ಜೀವನ ಮಾಡಲು ತುಂಬ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಮತ್ತೆ ರಾತ್ರಿ ಹೊತ್ತೆಲ್ಲ ಇರೋದಕ್ಕೆ ಆಗೋದಿಲ್ಲ ಈ ವಿದ್ಯುತ್ ಇಲ್ಲ ಅಂದರೆ ಮತ್ತೆ ಈಗ ಎಲ್ಲ ಕತ್ತಲೆ ಕೋಣೆಯಲ್ಲಿ ಇರಬೇಕಾಗುತ್ತೆ ವಿದ್ಯುತ್ ಇಲ್ಲ ಅಂದರೆ ಈಗ ಯು ಪಿ ಎಸ್ ಎಲ್ಲ ಈಗ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಅವರಿಗೆಲ್ಲ ಹಾಕ್ಸ್ಕೊಳ್ಳೋಕೆ ಆಗೋದಿಲ್ಲ ಅಲ್ಲ ಹೀಗೆ ಎಲ್ಲಾರು ಯು ಪಿ ಎಸ್ ಹಾಕ್ಸ್ಕೊಳ್ಳೋಕ್ಕಾಗೋದಿಲ್ವಲ್ಲ ಇವು ಮಿಡಲ್ ಕ ಕ್ಲಾಸವರು ಕೂಡ ಫ್ಯಾಮಿಲಿ ಇರುತ್ತೆ ಒಟ್ಟಲ್ಲಿ ಈಗ ಕೊನೆಯದಾಗಿ ಹೇಳೋದಾದರೆ ವಿದ್ಯುತ್ ಇಲ್ಲ ಅಂದರೆ ಜೀವನ ಮಾಡಲು ತುಂಬ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ಕೂಡಾ ಹೇಳ್ಬೋದು